ನಮ್ಮ ಕಡೆ ಕನ್ನಡ ತೆಲುಗು ತಮಿಳ್ ಅತಿ ಹೆಚ್ಚು ಜನ ಮಾತಾಡ್ತಾರೆ ಅದರಲ್ಲಿ ಗ್ರಾಮ್ಯ ಭಾಷೆಗಳು ಸಹ ಉಪ ಭಾಷೆಗಳೂ ಸಹ ಮಾತಾಡೋದು ಸಹಜವಾಗಿದೆ ಆದರೆ ಉದ್ಯೋಗ ಅಂತ ಬಂದಾಗ ಅತಿ ಹೆಚ್ಚು ಇವತ್ತು ಕೈಗಾರಿಕೆಗಳಲ್ಲಿ ಬ್ಯಾಂಕಿಂಗ್ಗಳಲ್ಲಿ ಇವತ್ತು ನಾವು ನೋಡ್ತಾ ಇರೋದು ಹಿಂದಿ ಮತ್ತು ತೆಲುಗು ಭಾಷಿಕರು ಮತ್ತು ಇಂಗ್ಲೀಷ್ ಮಾತಾಡೋರು ಜಾಸ್ತಿಯಾಗಿದ್ದಾವೆ ಇವತ್ತು ಯಾವುದೇ ಖಾಸಗಿ ಕಂಪ್ನಿಗಳಂತ ಹೋದಾಗ ಅಲ್ಲಿ ಅತಿ ಹೆ ನಾವು ನೋಡ್ತಾ ಇರದು ನೂರಾರು ಜನರಲ್ಲಿ ಮುಕ್ಕಾಲು ಪಾಲು ಹಿಂದಿ ಮತ್ತು ಇಂಗ್ಲೀಷು ಉತ್ತರ ಭಾರತದಲ್ಲಿ ತುಂಬ ಆಗಿದ್ದಾವೆ ಅಲ್ಲಿಯ ಸಂಪರ್ಕ ಭಾಷೆ ಆಗಿಯೋ ಅಥವಾ ಇದು ಬೇರೆ ರೀತಿಗೋ ಇವ್ರ ಮೇಲೆ ಅವಲಂಬಿತರಾಗಿ ಈ ಅನ್ಯ ಭಾಷಿಕರೆ ಜಾಸ್ತಿ ಆಗಿದ್ದಾರೆ ಕನ್ನಡ್ದವ್ರ್ಗೇ ಸ್ಕಿಲ್ ಸಿಗ್ತಾಯಿಲ್ಲ ನಮಗೆ ಕಮ್ಯುನಿಕೇಷನ್ ಮಾಡಕ್ಕೆ ಆಗ್ತಿಲ್ಲ ಇದು ಸ್ಥಳೀಯ ಭಾಷೆ ಉದ್ಯೋಗ ಭಾಷೆ ಅಲ್ಲ ಅಂತೇಳಿಬಿಟ್ಟು ಇವತ್ತು ಕೈಗಾರಿಕೇಲಿ ಒಂದು ಮಾತೂ ಸಹ ಇದೆ ಹೀಗಾಗಿ ಮಾತೃ ಭಾಷೆ ಸಂಪರ್ಕ ಭಾಷೆ ಆಗಿ ಕನ್ನಡ ತೆಲುಗು ತಮಿಳ್ ಇದ್ದರೂ ಸಹ ಇವತ್ತು ಉದ್ಯೋಗದ ಭಾಷೆಯಾಗಿ ಹಿಂದಿ ಮತ್ತು ಹಿಂಗ್ಲೀಷು ತೆಲುಗು ಇವತ್ತು ಜಾಸ್ತಿ ಡಾಮ್ನೇಷನ್ ಆಗಿದೆ ಏನು ಮಾಡೋದು ಈ ಕಡೆ ಬದುಕಿನ ಭಾಷೆಯಾಗಿ ತೊಗೊಳಕ್ಕೆ ಆಗ್ತಾ ಇಲ್ಲ ಹಾಗಂತ ಹೇಳ್ಬಿಟ್ಟು ಮಾತೃ ಭಾಷೆನ ಬಿಡೋಕ್ಕೂ ಆಗ್ತಾಯಿಲ್ಲ ಹೀಗಾಗಿ ನಮ್ಮ ಕಡೆ ಸ್ಥಳೀಯದಕ್ಕೆ ಸ್ಥಳೀಯ ಭಾಷೆ ಮಾತಾಡೋವ್ರ್ನ ಸ್ಥಾನ ಒಂದು ಸ್ಥಾನ ಒಂದಲ್ಲ ಸ್ಥಾನ ಎರಡು ಮೂರಕ್ಕೂ ತೊಗೊಳ್ತಾಯಿಲ್ಲ ಯಾವುದೆ ಇಂಡಸ್ಟ್ರಿಗಳಲ್ಲಿ ಹೀಗೆ ಬ್ಯಾಂಕಿಂಗ್ ಅಂತ ಬಂದಾಗ ಅತಿ ಹೆಚ್ಚು ನಮ್ಗೆ ಸಿಗ್ತಾ ಇರೋದು ಆಂಧ್ರ ಮತ್ತು ಹಿಂದಿ ಭಾಷಿಕರು ಯಾಕಂದರೆ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಜನಗಳ್ನ ತೊಗೊಂಡು ಅವ್ರಿಗೆ ಅವ್ರ ಸಾಮರ್ಥ್ಯದ ಮೇಲೆ ನೇಮಕ ಆಗಿ ಈ ಕಡೆ ಬಂದು ಅವ್ರದ್ದೇ ಭಾಷೆಗಳು ಮಾತಾಡ್ತಾಯಿದ್ದಾರೆ ನಾವು ಮಾತಾಡಕ್ಕೆ ಆಗ್ತಾಯಿಲ್ಲ ಇದ್ರ ಜೊತೆಗೆ ಬೆಂಗ್ಳೂರು ಅಂತ ಮಹಾನಗರದಲ್ಲಿ ಅತಿ ಹೆಚ್ಚು ಮಾತಾಡ್ತಿರೋ ಸಿಗೋ ಭಾಷೆ ಅಂದರೆ ಹಿಂದಿ ಮತ್ತು ತಮಿಳ್ ಮತ್ತು ಇಂಗ್ಲೀಷ್ ಕನ್ನಡಾನ ದುರ್ಬೀನು ಹಾಕ್ಕಂಡು ಹುಡುಕ್ಬೇಕಾದ್ರೆ ಕೆಲವ್ರು ಕನ್ನಡ ಬಂದರೂ ಕನ್ನಡ ಮಾತಾಡೋಲ್ಲ ಹಿಂದಿಯಲ್ಲೇ ಮಾತಾಡ್ತಾರೆ ತೆಲುಗಲ್ಲೇ ಮಾತಾಡ್ತಾರೆ ಈ ಪರಿಸ್ಥಿತಿ ಆಗಿದೆ ಯುವ ಜನರಿಗೂ ಸಹ ಸ್ಥಳೀಯವಾಗಿ ಮಾತೃ ಭಾಷೆ ಕನ್ನಡ ಆದರೂ ಸಹ ಹೊರಗಿನ ಸಂಪರ್ಕ ಭಾಷೆಯಾಗಿ ಬೇರೆ ಭಾಷೇನ ಅವಲಂಬ ಅವಲಂಬ್ಸ್ಕಂಡು ಹೋಗ್ತಾ ಇರೋದು ದುರಂತನೂ ಸಹ ಹೌದು